ನನ್ನ ಹೆಸರು ಸಚಿನ್ ನಾನು ಶಿವಮೊಗ್ಗ ಜಿಲ್ಲೆ ಅಶೋಕನಗರದಲ್ಲಿ ವಾಸ ಮಾಡುತ್ತಿದ್ದೇನೆ ನನ್ನ ಮನೇಲ್ಲಿ ಒಟ್ಟು ಒಂಬತ್ತು ಜನ ಇದ್ದಾರೆ ನಮ್ಮದು ಅವಿಭಕ್ತ ಕುಟುಂಬ ನನ್ನ ತಂದೆ ಖಾಸಗಿ ನೌಕರರಾಗಿದ್ದು ಅಮ್ಮ ಗೃಹಿಣಿ ಮತ್ತು ತಂಗಿ ಕೂಡ ಇದ್ದಾಳೆ ನಾನು ಕೂಡ ಖಾಸಗಿ ನೌಕರನಾಗಿದ್ದು ಎಮ್ ಬಿ ಎ ಮಾಡುತ್ತಿದ್ದೇನೆ ನಾನು ಪದವಿ ಶಿಕ್ಷಣವನ್ನು ಗೌರ್ಮೆಂಟ್ ಸ್ಕೂಲ್ ಶಿವಮೊಗ್ಗದಲ್ಲಿ ಮಾಡಿದ್ದೇನೆ ನನ್ನ ಹವ್ಯಾಸ ಎಂದರೆ ಚಿತ್ರಕಲೆ ಸಂಗೀತ ಕೇಳೋದು ಮತ್ತು ಪ್ರವಾಸ ಮಾಡೋದು ಹಾಗೂ ನಾನು ನನ್ನ ದಿನನಿತ್ಯದಲ್ಲಿ ನಾನು ಕ್ರಿಕೆಟ್ಗಳನ್ನು ಕೂಡ ಆಟ ಆಟವಾಡುತ್ತಿದ್ದೇನೆ ಇಚ್ಚಿಗೆ ಅಷ್ಟೇ ನಾನು ಹೈದರಾಬಾದಿಗೆ ಕೂಡ ಹೋಗಿದ್ದೆ ಅಲ್ಲಿ ಓಷನ್ ಪಾರ್ಕ ಚಾರ್ಮಿನಾರ್ ವಂಡರ್ಲಾ ಮುಂತಾದ ಶೈಕ್ಷಣಿಕ ಪ್ರವಾಸಗಳನ್ನು ನಾನು ಪ್ರವಾಸ ಕೈಗೊಂಡಿದ್ದೇನೆ ಅಲ್ಲಿ ಹೋದ ಮೇಲೆ ನನಗೆ ತುಂಬ ಖುಷಿಯಾಯ್ತು ಹಾಗೂ ಅಲ್ಲಿನ ಜನರು ಕೂಡ ಒಳ್ಳೆಯ ರೀತಿ ನನಗೆ ಪ್ರತಿಕ್ರಿಯೆಯನ್ನು ತೋರಿಸಿದ್ದರು